ಮನೆಯಲ್ಲಿ ತರಕಾರಿ ಏನೂ ಇಲ್ಲ ಮಾಡೋದಕ್ಕೆ ಏನೂ ಇಲ್ಲ ಅಂತ ಅಂದಾಗ ಬೇಗ ಬೇಗ ನಾನು ಬೇಗ ಕೆಲ್ಸಕ್ಕೆ ಹೋಗ್ಬೇಕು ಒಂದು ಹತ್ತೆ ನಿಮ್ಷದಲ್ಲಿ ಮಾಡುವಂತದ್ದು ಅಡುಗೆ ಅದಕ್ಕೆ ಸರಿಯಾಗಿ ತರಕಾರಿ ಇರಲ್ಲ ಪದಾರ್ಥಗಳಿರಲ್ಲ ಆರೋಗ್ಯವಾಗಿರಬೇಕು ರುಚಿಕರವಾಗಿರಬೇಕು ಆ ಥರ ಊಟ ಮಾದಬೇಕು ಅಂತಂದರೆ ತಕ್ಷಣ ನನಗೆ ತಲೆಗೆ ಬರೋವಂಥದ್ದು ಮೊಸರನ್ನ ಮೊಸರನ್ನಕ್ಕೇನೂ ಬೇಡ ಮೊಸರು ಅನ್ನ ಎರಡಿದ್ದರೆ ಸಾಕು ಅದು ಬೇಗ ಆಗೋಗ್ ಬಿಡುತ್ತೆ ಬೇಗ ಈಸಿ ಪದಾರ್ಥ ಅನ್ನಕ್ಕೊಂದ್ ಕಡೆ ಇಟ್ಬಿಟ್ಟು ಮೊಸರಿಗೆ ಒಗ್ರಣೆಗ್ ಹಾಕಿಬಿಟ್ರೆ ಮುಗೀತು ಅದಕ್ಕೆ ಎರಡನ್ನೂ ಬೆರೆಸಿ ಬಿಟ್ಟು ತಿಂತಾ ಇದ್ದರೆ ಅದರ ಮುಂದೆ ಬೇರೆ ಆದಂತಹ ಊಟನೇ ನಮಗೆ ನೆನಪೇ ಬರಲ್ಲ ಮೊಸರನ್ನ ಅಷ್ಟು ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕರವಾಗೂ ಇರುತ್ತೆ ಬೇಗ ಮಾಡಬಹುದು ಕಡಿಮೆ ಸಮಯದಲ್ಲಿ ಇದೇ ಇರ್ಬೇಕು ಅದೇ ಇರಬೇಕು ಅನ್ನೋ ಪದಾರ್ಥಗಳಿಲ್ಲ ಮೊಸರು ತೊಗೊಂಡು ಬಂದರೆ ಸಾಕು ಇಲ್ಲಾ ಮೊಸರು ರೆಡಿ ಇದ್ದರೆ ಸಾಕು ಆರಾಮಾಗಿ ನಾವು ಊಟ ಮಾಡೊವಂತದ್ದು ಅಡಿಗೆ ಬೇಗ ಮಾಡಿಕೋಬಹುದು ನನಗೆ ಯಾವಾಗಲಾದ್ರೂ ಸಮಯ ಮತ್ತು ಸಮಯ ಬೇಗ ಕೆಲ್ಸಕ್ಕೆ ಹೋಗಬೇಕು ಅಂದರೆ ಇದನ್ನೇ ಮಾಡ್ತೀನಿ ಮತ್ತು ಏನು ಮನೇಲಿ ರೇಷನ್ ಇರಲ್ಲ ಏನೋ ಒಂದು ಅಡ್ಜಸ್ಟ್ ಮಾಡಬೇಕು ಅಂತಂದರೆ ಮೊಸರನ್ನ ಮಾಡ್ತೀನಿ ನನಗೆ ಮೊಸರನ್ನ ಅಂದರೂ ಅಷ್ಟೇ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಹೊಟ್ಟೆಗೆ ತಂಪಾಗಿರುತ್ತೆ ಆರಾಮಾಗ್ ಇರ್ತೀವಿ ಯಾವುದೇ ರೀತಿ ಆದಂತಹ ಅಜೀರ್ಣ ಆಗಲ್ಲ ಜೀರ್ಣ ಶಕ್ತಿ ನಿದಾ ಸರಾಗವಾಗಿ ಆಗುತ್ತೆ ಕಡಿಮೆ ಸಮಯದಲ್ಲಿ ಆಗುತ್ತೆ ಆದ್ದರಿಂದ ಕಡಿಮೆ ಸಮಯದಲ್ಲಿ ಆಗುವಂತಹ ಫಸ್ಟ್ ಅಡುಗೆ ಅಂದರೆ ಮೊಸರನ್ನ